ಹಲ್ ಹಲೋ ನಾನು ಲಿಖಿತಾ ಅಂತ ಲಕ್ಷ್ಮೀ ಅವರಾ ನಿಮ್ಮ ನಂಬರ್ ನನ್ನ ಒಂದು ಫ್ರೆಂಡ್ ಕೊಟ್ರು ನೀವು ವೆಡ್ಡಿಂಗ್ ಪ್ಲಾನ್ ಮಾಡ್ತೀರಿ ಅಂತೆ ನನ್ನ ವೆಡ್ಡಿಂಗ್ ಬಂದ್ಬಿಟ್ಟು ಮಾರ್ಚಲ್ಲಿ ಇದೆ ಸೆಕೆಂಡ್ ವೀಕಲ್ಲಿ ನೀವು ಬಂದು ಮಾಡ್ಕೊಡೋಕ್ಕೆ ಆಗುತ್ತಾ ಅಂತ ಫ್ರೀ ಇದ್ದೀರಾ ಹಾಸನಲ್ಲಿ ಹಾಸನಲ್ಲಿ ಬಟ್ ಅಂದರೆ ಅದು ನಾನು ಅಷ್ಟು ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಬಜೆಟ್ ತುಂಬ ಇಲ್ಲ ನಮ್ದು ಸ್ವಲ್ಪ ಕಮ್ಮಿ ಬಜೆಟ್ಟೇ ಇದೆ ಅದ್ರ ಪ್ರಕಾರ ನೀವು ಬಂದು ಮಾಡಿಕೊಡ್ಬೇಕು ಅಂತ ಇಲ್ಲಿ ನಮ್ಮ ಚೌಲ್ಟ್ರಿ ಅಲ್ಲ ಮನೆ ಮುಂದೆಯೇ ಮಾಡ್ತಿರೋದು ವೆಡ್ಡಿಂಗ್ನಾ ಅದಕ್ಕೆ ಇಲ್ಲೇ ಬಂದು ಡೆಕೋರೇಷನ್ಗೆ ಏನೇನು ಬೇಕು ಎಲ್ಲ ನಿಮ್ಮದೇ ಇರುತ್ತೆ ಜಸ್ಟ್ ನಾವು ದುಡ್ಡು ಕೊಡ್ತೇವೆ ಅಷ್ಟೆ ನೀವು ಬಂದು ಯಾ ಜಾಗ ತೋರಿಸ್ತೀರಿ ಎಲ್ಲಿ ಏನುಮಾಡ್ಬೇಕು ಅಂತ ಅಲ್ಲಿ ಬಂದ್ಬಿಟ್ಟು ನಿಮ್ದು ಇವೆಂಟ್ ಏನು ಇದೆ ಡೆಕೋರೇಷನ್ ಏನು ಇದೆ ಅದೆಲ್ಲ ಬಂದು ನೀವು ಇಲ್ಲಿ ಮಾಡಬೇಕು

ಹಾಂ ಹ್ಞೂ ನಾ ವಾಟ್ಸಪ್ ಮಾಡ್ತೀನಿ ಇಲ್ಲಾಂದ್ರೆ ಬರ್ಬೇಕಾರೆ ತೊಗೋ ಬನ್ನಿ ಇನ್ನು ಯಾವತ್ತಾದ್ರು ಬರೋ ಚಾನ್ಸಸ್ ಇದೆಯಾ ಈ ಸೈಡ್ ಹಾಸನ ಕಡೆ

ಆ ಇದೇ ನಂಬರೋ ನಿಮ್ದು

ಹಾಂ ಬರ್ತೇನೆ ಮತ್ತೆ ಬಜೆಟ್ ಕಮ್ಮಿ ಇರಬೇಕು ಜಾಸ್ತಿ ಆದರೆ ಆಗೋಲ್ಲ

ನಮ್ದು ಮೂರು ಇವೆಂಟ್ ಇರುತ್ತೆ ಒಂದು ದಿನ ಆದ್ಮೇಲೆ ಒಂದಿನ ಇರುತ್ತೆ ಸೊ ನೀವು ಇಲ್ಲೇ ಸ್ಟೇ ಆಗ್ತೀರಾ ಏನು ಹಾಂ ಹೌದು ಮತ್ತೆ ಸ್ಟೇಗೆಲ್ಲ ಏನಾರು ಕಾಸ್ಟ್ ಕೇಳ್ತೀರಾ ಟ್ರಾವೆಲ್ಲಿಂಗ್ ಏನಾರು ಕಾಸ್ಟು ಟ್ರಾವೆಲ್ಲಿಂಗ್ ಅಪ್ ಎಂಡ್ ಡೌನ್ ಹಾಂ

ಹೌದಾ ಸರಿ ಆಂ ಸರಿ ಹಾಂ ಸರಿ ಮಮ್ ಮಾಡ್ತೀನಿ ಹಾಂ ಸರಿ ಮ್ಯಾಮ್ ಥ್ಯಾಂಕ್ ಯು